ಹಲೋ ಹಲೋ ಹೇಳಿ ಯಾರು ನೀವು ಹೌದು ನಾವೇ ಮಾತಾಡ್ತಾ ಇರೋದು ಏನಾಗಬೇಕಿತ್ತು ಹೌದಾ ನಾವು ಸ್ವಲ್ಪ ಬಿಜಿ ಇದ್ದೀನಿ ಹಾಂ ನಾಳೆ ಅಥವಾ ಆಚೆ ನಾಡಿದ್ದು ಬರೋಕ್ಕಾಗುತ್ತಾ ಅದಕ್ಕೆ ನಾವು ಕೊಟ್ಟಿರೋ ಮೆಡಿಸಿನ್ ನೀವು ತಗೋತಾ ಇದ್ದೀರಾ ಇಲ್ಲವಾ ಮತ್ತೆ ಹಣ್ಣು ಹಂಪ್ಲ ಮತ್ತು ಅದೇ ಎಳನೀರು ಇದನ್ನೆಲ್ಲ ತಗೋತಿದೀರಾ ನಾವು ಸ್ವಲ್ಪ ಬಿಜಿ ಇದ್ದೀನಿ ಬೇರೆ ಕಡೆ ಬಂದಿದ್ದೀನಿ ನಾನು ಬರೋದು ಎರಡು ದಿನಾ ಆಗುತ್ತೆ ನಾವು ಕೊಟ್ಟಿರೋದನ್ನು ಮೆಡಿಸನ್ ಕೊಟ್ಟಿದ್ದೀವಲ್ಲ ಅದನ್ನೇ ಇನ್ನೂ ಕಂಟಿನ್ಯೂ ಮಾಡಿ ಎರಡು ದಿನಕ್ಕಂಟ ಕಂಟಿನ್ಯೂ ಮಾಡ್ತೀರಾ ಅಲ್ಲಾ ಮತ್ತು ಇನ್ನು ಯಾವ್ದಾದ್ರು ಟ್ಯಾಬ್ಲೆಟ್ ಬೇಕಂದರೆ ಮೆಡಿಕಲಲ್ಲಿ ಹೇಳಿರ್ತೀನಿ ತಗೋಳ್ಳಿ ಎಳನೀರು ಮತ್ತೆ ಯಾವುದು ಎನರ್ಜಿ ಜ್ಯೂಸ್ ಇರುತ್ತಲ್ಲ ಆ ಎರಡನ್ನೂ ತೆಗ್ದು ತೆಗೆದೂ ಕುಡೀರಿ ಅವೆಲ್ಲ ತಗೊಂಡು ಮೆಡಿಸನ್ನೆಲ್ಲ ತಗೊಂಡ್ಮೇಲೆ ಕಮ್ಮಿಯಾಗಿಲ್ಲ ಅಂತಂದರೆ ಮತ್ತು ಬರೋಕ್ ನೋಡಿ ಬಿಡುವು ಮಾಡಿಕೊಂಡು ನಾಳೆ ನಾಳೆ ಇಲ್ಲ ಅಥವಾ ನಾಳಿದ್ದು ಸರಿ ಓಕೆ